ನಿಮ್ಮ ಹಲೋ ಹಾಂ ನಿಮ್ಮ ಫ್ರೂಟ್ ಶಾಪ್ದವ್ರು ಮಾತಾಡ್ಲತ್ತೀರಿ ಹ್ಞೂ ಅದಕ್ಕೆ ನಮಗೆ ಫ್ರೂಟ್ಸ್ ಬೇಕಾಗಿದ್ದಿವ್ರೀ ನಮ್ಗೆ ಎರಡು ಕೆ ಜಿ ಮಾವಿನ್ಕಾಯಿ ಬೇಕಾಗಿವ್ರೀ ಮತ್ತು ನಂಜನಗೂಡು ಬಾಳೆಕಾಯಿ ಬೇಕಾಗೀವ್ರೀ ಹಾಂ ಫ್ರೂಟ್ ಶಾಪ್ ಎಲ್ಲಿದೆ ರೀ ಅಂಬೇಡ್ಕರ್ ಸರ್ಕ ಸರ್ಕಲ್ ಬಳಿ ರೀ ಹಾಂ ಮತ್ತಿನ್ನೇನಿವೆ ರೀ ಹಾಂ

ಇಲ್ಲ ನಮ್ಗೆ ಮಾವಿನ್ಕಾಯಿ ಮತ್ತು ನಂಜನಗೂಡು ಬಾಳೆಕಾಯಿ ಎರಡು ಬೇಕ್ರೀ ಮಾವಿನ್ಕಾಯಿ ಹೆಂಗೆ ಕಿಲೋ ಕೊಡ್ಲತ್ತಿರೀ ಟು ಹಂಡ್ರೆಡ್ ರೂಪೀಸ್ ಒಂದು ಕೆ ಜಿ ಹ್ಞೂ ಮತ್ತು ಬಾಳೆಕಾಯಿ ಇದು ನಂಜನಗೂಡು ಬಾಳೆಕಾಯಿ ಹೆಂಗೆ ಡಝನ್ ಕೊಡ್ಲತ್ತೀರಿ ಐದ್ನೂರು ರೂಪಾಯಿ ಅಯ್ಯೋ ಭಾಳ ಕಾಸ್ಟ್ಲಿ ಐತ್ರೀ ನಾವು ಬಿ ಥೋಡೆ ದೂರಿಂದ ಹೊಂಟೇವಲ್ಲ ಎಕ್ಸ್ಟ್ರಾ ಕಮ್ಮಿ ಮಾಡಿರಿ ಬೇರೆ ಬಾಳೆಕಾಯಿ ಕಮ್ಮಿ ಕೊಡ್ಲತ್ತೀರಲ್ಲ ರೀ ಐವತ್ತು ರೂಪಾಯಿ ಹ್ಞೂ ಹಂಗೆ ಎಷ್ಟು ಅಂದ್ರೀ ಇದು ಹೇಗೆ ಹೆಂಗೆ ಡಝನ್ ಅಂದ್ರಿ ಹ್ಞೂ ಟು ಫಿಫ್ಟಿಗೆ ಕೊಡ್ರಿ ಇಲ್ಲ ನೀವು ನೋಡ್ರಲ್ಲ ಕೊಡ್ರೀ ಟು ಫಿಫ್ಟಿಗೆ ಮತ್ತು ಆದ್ರೆ ಬೇರೆ ಕಸ್ಟಮರ್ಸಿಗೆ ಭೀ ಕರ್ಕೊ ಬರ್ತೆ ನಾನು ಬೇಕಾಗ್ಯದ ಅದ್ರ ಕಡೆಯಿಂದಲೂ ಹೇಳ್ಲತ್ತಿದೆ ನಿಮಗೆ ಹ್ಞೂ ಫ್ರೆಶ್ ಬೇಕು ನೋಡಿರಿ ನಮಗೆ ತಾಜಾ ಇರಬೇಕು ಹಾಂ ಹಾಂ ಕರ್ಕೊಂಡ್ಬರ್ತೀ ವಿ ಮತ್ತು ಥೋಡೆ ಜರ ಕಮ್ಮಿ ಮಾಡಿ ಕೊಡಿರಿ ನಮಗೆ ಎಷ್ಟು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಹಾಕಿ ಕೊಡಿರಿ ಎರಡು ಕೆ ಜಿ ಮಾವಿನ್ಕಾಯ್ಗೆ ಎಷ್ಟು ಟು ಹಂಡ್ರೆಡು ಹಾಂ ಪ್ಯಾಕ್ ಮಾಡಿರಿ ನಾನು ನಾಳೆಗೆ ಬಂದು ಹೋಗ್ತೆ ಶಾಪ್ ಯಾವಾಗ ಓಪನ್ ಇರುತ್ತೆ ನಿಮ್ಮದು ಹಾಂ ಎರಡು ಕೆ ಜಿ ಮಾವಿನಕಾಯಿ ಮತ್ತು ನಂಜನಗೂಡು ಬಾಳೆಕಾಯಿ ಎರಡು ಡಝನ್ನು ಪ್ಯಾಕ್ ಮಾಡಿ ಇಡ್ರಿ ನಾನು ನಾಳೆಗೆ ಬಂದು ಹೋಗ್ತೆ